ಹಾಂ ಹಲೋ ಹಾಂ ನಮಸ್ಕಾರ ರೀ ನಮ್ಮದು ಇದು ರೀ ಚದುರಂಗ ಮೋತಿ ಸರ್ಕಲ್ ಫಾರ್ ಕಿಲೋಮೀಟ್ರ್ ರೀ ಫಾರ್ ಕಿಲೋಮೀಟ್ರು ಹದಿನಾಲ್ಕು ರೂಪಾಯಿ ಆಗ್ತದೆ ನೋಡಿ ರೀ

ಆಯಿತು ಹೋಗಿ ಆಯಿತು ನೀವು ಹೆಂಗ ಎಷ್ಟು ಜನ ಇದ್ದೀರಿ ಯಾ ಟ್ರಾ ಇದು ಮಾಡಬೇಕು ಈಗ ಮಿನಿ ಮಿನಿ ಬಸ್ ಆದರೆ ಹದಿನಾಲ್ಕು ರೂಪಾಯಿ ಮತ್ತು ಇಲ್ಲ ಲಗ್ಜುರಿ ಅಂದರೆ ಗಿನ ಇಪ್ಪತ್ತ ಎರಡು ರೂಪಾಯಿ ಆಗ್ತದೆ ಇನ್ನೋವಾನ ಇನ್ನೋವ ಆದರೆ ಹದಿನಾರು ರೂಪಾಯಿ ಹ್ಞೂ ಆಯ್ತು ತಗೊಳ್ಳಿರಿ ಇನ್ನೋವ ಚೆನ್ನಾಗಿರ್ತತ್ ಹೇಳ ಸಫಾರಿ ಮಾಡಕ್ಕೆ ಆ ಗಾಟ್ಸ್ನಾಗೆ ಹೋಗಕ ಆಮೇಲೆ ಚೆನ್ನಾಗಿರ್ತತ ಧರ್ಮಸ್ಥಳ ಮತ್ತು ಚೆನ್ನಾಗಿರ್ತವ ಹ್ಞೂ ಅದೇ ಅದೇ ಫರ್ ಕಿಲೋಮೀಟ್ರು ಹದಿನಾರು ರೂಪಾಯಿ ಹ್ಞೂ ಹ್ಞೂ ಹ್ಞೂ ಏ ಕೋಚ್ ಹ್ಞೂ ಹ್ಞೂ ಹಾಂ ಕಂಫರ್ಟಬಲು ಹ್ಞೂ ಎಸಿ ಐತೆ ಹೇಳ್ ರೀ ಎಸಿ ಐತೆ

ಹಾಂ ನೀವು ಮತ್ತೆ ಪೇಮೆಂಟ್ ಮಾಡಿ ರೀ ಬುಕಿಂಗ್ ಮಾಡಿ ರೀ ನಿಮ್ಗೆ ಯಾವಾಗ ಬೇಕು ರೀ ಯಾವ ಟೈಮ್ನಾಗೆ ಬೇಕು ಇಪ್ಪತ್ತ ನಾಲ್ಕು ತಾರೀಕಾ ಹ್ಞೂ ಆಯ್ತು ಹೇಳ್ ರೀ ಓಕೆ

ಹ್ಞೂ ಬನ್ರಿ ಮತ್ತೆ ಪೇಮೆಂಟ್ ಮಾಡಿ ರೀ ಆನ್ಲೈನ್ನಲ್ಲೆ ಸ್ವಲ್ಪ ಬುಕಿಂಗ್ ಮಾಡಿ ರೀ ಒಂದು ಐದು ಸಾವಿರ ಕಳ್ಸಿ ರೀ ಓಕೆ